ಹೋಟೆಲ್ ರೀ ಹಾಂ ಹಾಂ ಅದೇ ರೀ ನಾವು ನಿಮ್ಮ ಹೋಟೆಲ್ಗೆ ಬಂದಿದ್ವಿ ಒನ್ ಟೈಮು ಹಾಂ ಅಲ್ಲಿ ಎಲ್ಲ ಫುಲ್ ಎಲ್ಲ ಊಟ ಅದು ಛಲೋ ಇತ್ತು ಹಾಂ ರೀ ನಾವೆಲ್ಲ ಫ್ರೆಂಡ್ಸ್ ಅದು ಎಲ್ಲರೂ ಬಂದಿದ್ವಿ ನಿಮ್ದು ಊಟ ಅಲ್ಲಿದು ಎಲ್ಲ ಸರ್ವಿಸು ಅದು ಎಲ್ಲ ಛಲೋ ಇತ್ತು ಹಾಂ ಹಾಂ ಅದೆಲ್ಲ ಛಲೋ ಇತ್ತು ಹಾಂ ಹಾಂ ಛಲೋ ಇತ್ತು ರೀ ಎಲ್ಲದೂ ಛಲೋ ಇತ್ತು ಹಾಗೇ ಊಟವೂ ಛಲೋ ಇತ್ತು ನಮಗೆ ರೀ ಅದೇ ರೀ ಪನೀರ್ ಐಟಮ್ಸ್ ಹಾಂ ಸ್ಟಾರ್ಟರ್ಸ್ನ್ಯಾಗ ಗೋಬಿ ಮಂಚೂರಿ ಪನೀರ್ ಮಂಚೂರಿ ಮತ್ತೆ ಅದು ಬೇಬಿ ಕಾರ್ನ್ ಅವೆಲ್ಲ ಛಲೋ ಅವೆ ರೀ ಛಲೋ ಟೇಸ್ಟಾ ಆತೈತ್ ನಮ್ಗೆ ಹಾಂ ಏನಿಲ್ಲ ರೀ ಛಲೋ ಆಗ್ಯದಂತ ಹಾಂ ಹೇ ಇಲ್ಲ ಇಲ್ಲ ಛಲೋ ಆಗ್ಯದಂತ ಅದಕ್ಕೆ ನಾವು ಟೈಮ್ ತೊಗೊಂಡು ಮತ್ತೆ ಫೋನ್ ಮಾಡಿ ಹೇಳತ್ತೀವಿ ರೀ ಹಾಂ ಹಾಂಗೆ ಹಾಂ ಹಾಂ ಕೊಡ್ತೀವಿ ಕೊಡ್ತೀವಿ ರೀ ಏ ಇಲ್ಲ ಇಲ್ಲ ಏನಿಲ್ಲ ರೀ ಎಲ್ಲ ಛಲೋನೇ ಅದ ನಿಮ್ಮಲ್ಲಿ ಕ್ಲೀನ್ ಅದ ಎಲ್ಲಾ ಮೇಂಟೇನು ಛಲೋ ಮಾಡ್ತೀರಿ ಕ್ಲೀನ ಮಾಡಿಲ್ರೀ ಬಟ್ ಈಗ್ಲಿಂದ ಮಾಡ್ತಿನಿ ರೀ ಯಾಕಂದರೆ ನಾ ಬಂದು ನೋಡೀನಲ್ರೀ ಮೊನ್ನೆ ಸೊ ಹಾಗಾಗಿ ನಮಗೆ ಛಲೋ ಅನ್ಸೈತೆ ರೀ ನಮ್ಮ ಫ್ರೆಂಡ್ಸಿಗೆಲ್ಲ ಫ್ಯಾಮಿಲಿಯೂ ಎಲ್ಲ ಛಲೋ ಅದ ಹೋಟೆಲು ಫುಡ್ಡೂ ಕ್ವಾಲಿಟಿ ಅದ ಹಂಗೆ ಹಿಂಗೆ ಅಂದರು ಸ್ವಲ್ಪ

ಹೌದು ಹೌದ್ರೀ ಇಲ್ಲೆಲ್ಲ ನಮ್ಗೆ ಛಲೋ ಅನ್ಸತ್ತೆ ರೀ ಅದಕ್ಕೆ ಕಾಲ್ ಮಾಡಿ ಹೇಳಿದ್ರಾಯ್ತು ಅಂತ ಕಾಲ್ ಮಾಡಿದೆ ಹೌದು ರೀ ಹೌದಾ ಹಾಂ ಹಾಂ ಹಾಂ ರೀ ಹೌದು ರೀ ಆಯ್ತು ತಗೊಳಿ ಮಾಡ್ತಿರ್ತಿವಿ ನಮ್ದು ನಮ್ಮ ಬಲ್ದಿ ಭಾಳೆಲ್ಲ ಫ್ರೆಂಡ್ಸ್ ಬಡ್ಡೇ ಅದು ಎಲ್ಲ ಭಾಳ ಸೆಲಬ್ರೇಟ್ ಮಾಡ್ತಿರ್ತೀವಿ ಸೊ ಹಂಗಾಗಿ ಬರ್ತೀವಿ ರೀ ಅಲ್ಲೇ ಹಾಂ ಇಟ್ಸ್ ಓಕೆ ರೀ ಇರಲಿ ಬಿಡಿರಿ ಹಾಂ ಬರ್ತೀವಿ ರೀ ಬರ್ತೀವಿ ಹಾಂ ಬರ್ತಿವಿ ಹಾಂ ಮಾಡ್ತೇವೆ ರೀ ಹಾಂ ರೀ ಆಯ್ತು ಸರಿ ಹಾಂ ಹಾಂ ರೀ